ಶೂ ಶೂ ಅಂತ ನೆನೆಸ್ಕೊಂಡರೆ ಸಾಕು ಮೈಯೆಲ್ಲ ಉರಿಯುತ್ತೆ ಅಂಥ ಒಂದು ಕೆಟ್ಟ ಅನುಭವ ನನಗೆ ಇತ್ತೀಚೆಗೆ ಆಯ್ತು ನನ್ನ ಮಗನಿಗೆ ಕಂಪನೀಲಿ ಯಾವುದೋ ಒಂದು ಫಂಕ್ಷನ್ನಿದೆ ಆ ಸಮಾರಂಭಕ್ಕೆ ಒಂದು ಒಳ್ಳೆಯ ಶೂ ಬೇಕು ಅಂತ ಹೇಳಿ ಒಂದು ಶೂವನ್ನು ಬುಕ್ ಮಾಡ್ತಾರೆ ಆನ್ಲೈನಲ್ಲಿ ಆ ಶೂ ಬರುತ್ತೆ ನಾಳೆ ಫಂಕ್ಷನ್ನು ಇವತ್ತು ಬರುತ್ತೆ ನಾನು ಮನೆಯಲ್ಲೇ ಇದ್ದೀನಿ ಬೆಳಗ್ಗೆ ಶೂ ಹಾಕ್ಕೊಂಡು ಆಫೀಸ್ಗೋಗ್ಬೇಕು ಶೂ ನೋಡ್ತೀನಿ ನಾನು ಆಜ್ಞೆ ಮಾಡಿರುವ ಶೂವೇ ಬೇರೆ ನನಗೆ ಬಂದಿರುವಂಥ ಬಣ್ಣದ ಶೂವೇ ಬೇರೆ ನಾನು ಹೇಳಿರುವಂಥ ಅಳತೆಯೇ ಬೇರೆ ಅ ಅದ್ರ ಅಳತೆಯೇ ಬೇರೆ ನಾನು ಒಂಬತ್ತು ಎಂಟು ಅಳ್ತೆ ಶೂ ಹೇಳಿದ್ದರೆ ಅವನು ಒಂಬತ್ತು ಅಳ್ತೆ ಶೂವನ್ನು ಕಳಿಸಿದ್ದಾನೆ ನಾನು ಬೂದು ಬಣ್ಣದ ಶೂ ಹೇಳಿದ್ದರೆ ಅವನು ಕಪ್ಪು ಬಣ್ಣದ ಶೂವನ್ನು ಕಳಿಸಿದ್ದಾನೆ ಇದು ನನಗೆ ನೋಡಿದ ತಕ್ಷಣವೇ ಇರುಸು ಮುರುಸು ಆಯ್ತು ನನ್ನ ಮಗ ಬಂದ ತಕ್ಷಣ ಅದನ್ನು ತೆರೆದು ನೋಡಿ ತುಂಬ ಬೇಸರ ಆಗ್ತಾನೆ ಆದರೆ ಮಾರನೇ ದಿವರ ಆಫೀಸಿಗೆ ಹಾಕ್ಕೊಂಡ್ಹೋಗಲೇಬೇಕು ಅಂತ ಆ ಶೂವನ್ನು ಧರಿಸಿಕೊಂಡು ಹೋಗ್ತಾನೆ ಹೋದ್ರೆ ಅಲ್ಲಿ ಸ್ನೇಹಿತ್ರೆಲ್ಲ ಇಷ್ಟೊಂದು ಹಣ ಕೊಟ್ಟು ತರ್ಸಿದೀಯ ನಾಲ್ಕುವರೆ ಸಾವಿರ ಅಂತ ಹೇಳ್ತೆ ಇದಕ್ಕಿಂತ ಒಳ್ಳೆಯ ಶೂನೇ ಬರ್ತಾಯಿತ್ತು ಇದ್ಯಾಕೆ ಈ ಥರ ಶೂವನ್ನು ತರಿಸ್ಕೊಂಡೆ ಅಂತ ಸ್ನೇಹಿತ್ರೆಲ್ಲ ಕೇಳ್ತಾರೆ ಅವ್ನಿಗೂ ತುಂಬ ಬೇಸ್ರ ಆಗುತ್ತೆ ಈ ನಾವು ಆನ್ಲೈನಲ್ಲಿ ಬುಕ್ ಮಾಡಿ ಅಂತ ತರಿಸಿದ್ರೆ ಇದೇ ದುರ್ಗತಿ ಆಗುತ್ತೆ ಅಂತ ನನಗೆ ದಿನವೆಲ್ಲ ಅದೇ ಬೇಸರದಲ್ಲಿ ನಾನು ದಿನವನ್ನು ಕಳೆದೆ ಅಲ್ಲಿಂದ ಸಂಜೆ ಆಪೀಸ್ನಿಂದ ಬೈಕಲ್ಲಿ ಬರಬೇಕಾದ್ರೆ ಮಳೆ ಪ್ರಾರಂಭ ಆಯ್ತು ಮಳೆ ಪ್ರಾರಂಭ ಆಯ್ತು ಮಳೆಯಲ್ಲಿ ಬೈಕಲ್ಲಿ ಬರಬೇಕಾದ್ರೆ ಶೂ ನೆನೆಯುತ್ತೆ ನೆನೆದು ಮನೆಗೆ ಬರೋಷ್ಟ್ಹೊತ್ತಿಗೆ ಆ ಶೂ ಆ ಇಕ್ಕೆಲಗಳಲ್ಲಿರುವಂಥ ಆ ಅಂಟು ಕಳಚಿ ಹೋಗಿರುತ್ತೆ ಆ ಅಂಟು ಕಳಚಿಹೋಗಿರುತ್ತೆ ಸೋಲೆಲ್ಲ ಬಿಟ್ಕೊಂಡಿರುತ್ತೆ ಅದು ಸೋಲೆಲ್ಲ ಬಿಟ್ಕೊಂಡಿರುತ್ತೆ ಮನೆಗೆ ಬರ್ತಾನೆ ಬಂದರೆ ಆ ಆ ಶೂವನ್ನು ಬಿಚ್ಚಲಿಕ್ಕೆ ಹೀಗೆ ದಾರ ತೆಗೆದಾಗ ದಾರದ ತುದಿಯಲ್ಲಿರುವಂತಹ ಪ್ಲಾಸ್ಟಿಕ್ನ ಆ ಒಂದು ವಸ್ತು ಕಿತ್ತು ಹೋಗುತ್ತೆ ಇಂತಹ ಒಂದು ಕೆಟ್ಟ ಅನುಭವ ನನಗೆ ಆ ಶೂವನ್ನು ತರಿಸ್ದಾಗ ಆಯ್ತು ಇವತ್ತಿಗೂ ನನಗೆ ಶೂ ಅಂದರೆ ಸಾಕು ಅದೇ ಆ ಕೆಟ್ಟ ನೆನಪೇ ಬರ್ತಾಯಿರುತ್ತೆ ಆ ಲೇಸ್ ಸರಿಯಿಲ್ಲ ಸೋಲ್ ಸರಿಗಿಲ್ಲ ಬಣ್ಣ ಸರಿಯಾಗಿಲ್ಲ ಅಳತೆ ಸರಿಯಾಗಿಲ್ಲ ನಾವು ಏನೋ ಬುಕ್ ಮಾಡ್ತೀವಿ ಅವ್ರು ಇನ್ನೇನೋ ಒಂದು ಕಳಿಸ್ತಾರೆ ಈ ಥರ ಬೇಜವಾಬ್ದಾರಿತನದಿಂದ ಆ ಶೂವನ್ನು ಕಳಿಸ್ಕೊಟ್ರು ಆದ್ದರಿಂದ ಆ ಶೂವನ್ನು ನೆನೆಸ್ಕೊಂಡ್ರೆ ನನಗೆ ಬಹಳ ಬೇಸರ ಆಗುತ್ತೆ ಅದ್ರ ಬದಲಿಗೆ ಚಪ್ಲೀಯೇ ಹಾಕೊಂಡೋಗ್ಬೌದಾಗಿತ್ತಮ್ಮ ಆಫೀಸ್ಗೆ ಇಷ್ಟು ಕೆಟ್ಟದಾಗಿತ್ತು ಅಂತ ನನ್ನ ಮಗ ಹೇಳ್ದಾಗ ನನಗೆ ಬಹಳ ಬೇಸರ ಆಗುತ್ತೆ ಅಷ್ಟೊಂದು ಹಣ ಕೊಟ್ಟು ತಂದಂಥ ಶೂ ಇಷ್ಟೊಂದು ಕೆಟ್ಟದಾದ ಗುಣಮಟ್ಟದ ಕೆಟ್ಟದಾದ ನಮ್ಮನ್ನು ನಮ್ಮ ನಿರೀಕ್ಷೆಗೂ ಮೀರಿದನ್ನು ಮೀರಿದಂತಹ ಒಂದು ಈ ಬಣ್ಣ ಅಳತೆ ಇಂತಹ ಒಂದು ಗುಣಮಟ್ಟದ ಶೂವನ್ನು ನಮಗೆ ಕಳಿಸಿ ಕೊಟ್ರಲ್ಲ ಅಂತ ಹೇಳಿ ತುಂಬ ಬೇಸರ ಆಗುತ್ತೆ ಏಕೆ ಅಂತಂದ್ರೆ ನಾವು ಅಂಗ್ಡಿಗಳಲ್ಲಿ ನಾವೇ ಖುದ್ದಾಗಿ ಹೋಗಿ ನೋಡಿ ತಂದಿದ್ರೆ ಚೆನ್ನಾಗಿರೋದು ತರಬೌದಾಗಿತ್ತೇನೋ ಇಂತಹ ಒಂದು ಆ ವಸ್ತುವನ್ನು ಇಂತಹ ಒಂದು ಉತ್ಪನ್ನವನ್ನು ನಮಗೆ ಕಳಿಸಿದ್ರಲ್ಲ ಅಂತ ಬಹಳ ಬೇಸ್ರ ಆಯ್ತು ಆದ್ದರಿಂದ ಅಂದಿನಿಂದ ಶೂ ಅಂದರೆ ಸಾಕು ನನಗೆ ಆ ಕೆಟ್ಟ ಅನುಭವ ಮರಳಿ ಮರಳಿ ನೆನಪಿಗೆ ಬರ್ತಾನೇ ಇರುತ್ತೆ ಆದ್ದರಿಂದ ಆ ಶೂ ಆ ಶೂ ಹರಿದು ಹೋಗಿದ್ದು ಒಂದು ಕಡೆ ಇರಲಿ ಆ ಶೂವಿನ ಇಕ್ಕೆಲಗಳಲ್ಲಿ ಆ ಅಂಟು ಕಳಚ್ಕೊಂಡು ಆ ತಳಭಾಗದಲ್ಲಿನ ಆ ಸೋಲ್ ಆ ಕೆಳಗಡೆ ಒಳಗಡೆ ಒಂದು ಆ ವಸ್ತುವನ್ನು ಹಾಕಿರ್ತಾರೆ ಅದು ಸಹ ಈಚೆಗೆ ಬರುವಂತಹ ಕೆಟ್ಟ ಒಂದು ಪರಿಸ್ಥಿತಿಯನ್ನು ನಾನಾವತ್ತು ನೋಡ್ದೆ ಆದ್ದರಿಂದ ಆ ಶೂವಿನ ರೂಪವೇ ಬದಲಾಗಿತ್ತು ಆದ್ದರಿಂದ ನನ್ನ ನನಗೆ ಆ ಶೂ ಅಂದ್ರೆಯೇ ಇವತ್ತಿಗೂ ಮೈ ತುಂಬ ಕೋಪ ಬರುವಂತಹ ಒಂದು ಪರಿಸ್ಥಿತಿಯನ್ನು ನಾನು ಆ ದಿನ ನೋಡಿದೆ ಮುಂದುಗಡೆ ಇಕ್ಕಟ್ಟು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಶೂ ಒಳಗಡೆ ಕಿರು ಬೆರಳಿಗೆ ಸಣ್ಣ ಗಾಯವು ಸಹ ಅ ಆದಂತಾಗಿ ಮಳೆಯಲ್ಲಿ ಆ ತೇವದಲ್ಲಿ ಬಂದಿದ್ರಿಂದ ಬೆರಳಿನ ಸಂದಿಯಲ್ಲಿ ಒಂದು ಸ್ ಇನ್ಫೆಕ್ಷನ್ ಏನು ಹೇಳ್ತಾರೆ ಅದನ್ನು ಒಂದು ಸೋಂಕು ಸಹ ಆಗಿರುವಂತಹ ಅನುಭವವನ್ನು ನನ್ನ ಮಗನ ಕಾಲಿನಲ್ಲಿ ನಾನು ಕಂಡಿದ್ರಿಂದ ಆ ಶೂವನ್ನು ನೆನೆಸಿಕೊಂಡ್ರೆ ಇವತ್ತಿಗೂ ನನಗೆ ಬಹಳ ಬೇಸರ ಆಗುತ್ತೆ